ನಮ್ಮ ಪ್ರದೇಶದಲ್ಲಿ ಕ್ರೀಡಾ ಕ್ಷೇತ್ರವು ವಿಕಲಾಂಗರಿಗೆ ತುಂಬ ಅಂದರೆ ತುಂಬಾ ಸಹಾಯ ಮಾಡುತ್ತೆ ಪ್ರೋತ್ಸಾಹವನ್ನು ಕೊಡುತ್ತೆ ಆಗೋಲ್ಲ ನಿನ್ನ ಕೈಲಿ ಆಗೋಲ್ಲ ಅಂತ ಹೇಳೋದೇ ಇಲ್ಲ ನೀನು ಏನು ಅನ್ಕೊಂತೀಯೋ ಮನಸ್ನಲ್ಲಿ ಅದು ಆಗೇ ಆಗುತ್ತೆ ಅಂತ ಪ್ರೋತ್ಸಾಹ ಕೊಟ್ಟು ನಿನ್ನೆ ಅವರನ್ನು ಬೆನ್ನು ತಟ್ಟಿ ತುಂಬ ಅಂದರೆ ತುಂಬ ಪ್ರೋತ್ಸಾಹ ಮಾಡ್ತಾರೆ ಅವರಿಗೆ ಬೇಕಾಗುವಂತಹ ಸೌಲಭ್ಯಗಳನ್ನೆಲ್ಲ ಕೂಡ ಕೊಡ್ತಾರೆ ತುಂಬ ಅಂದರೆ ತುಂಬಾ ಸಹಾಯ ಮಾಡ್ತಾರೆ